ಈಗಿನ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಭಾಷೆಯು ಕಾಲಕ್ರಮೇಣ ಅಂದರೆ ಸಮಯ ಬದಲಾದಂತೆ ಕನ್ನಡ ಭಾಷೆಯು ಕೂಡ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲದೇ ಬೇರೆ ಒಂದು ರಾಜ್ಯಗಳಲ್ಲಿಯೂ ಕೂಡ ಅಭಿವೃದ್ಧಿ ಹೊಂದುತ್ತಿದೆ ಇದಕ್ಕೆ ಸಂಬಧಿಸಿದ ಒಂದಿಷ್ಟು ನನ್ನ ಅಂಶಗಳೇನೆಂದರೆ ಕನ್ನಡದ ಒಂದು ಬೆಳವಣಿಗೆ ಕನ್ನಡದ ಒಂದು ಅಭಿವೃದ್ಧಿಗಾಗಿ ಕನ್ನಡ ಪರ ಸಂಘಟನೆಗಳು ಹೆಚ್ಚಾಗಿ ಕನ್ನಡಕ್ಕೆ ಸಂಬಂಧಿಸಿದಂತಹ ಒಂದಿಷ್ಟು ವಿಷಯಗಳನ್ನು ಜನರಿಗೆ ಮನಮುಟ್ಟಿಸುವಂತೆ ಎಲ್ಲ ರೀತಿಯ ಒಂದು ಕೆಲಸವನ್ನು ಮಾಡುತ್ತಿದ್ದಾರೆ ಹೇಗೆಂದರೆ ಕರ್ನಾಟಕದಲ್ಲಿ ಯಾವುದೇ ಅಂಗಡಿಗಳಾಗಲಿ ಯಾವುದೇ ಒಂದು ಹೋಟೆಲ್ಗಳಾಗಲಿ ಯಾವುದೇ ಒಂದು ರೆಸ್ಟೋರೆಂಟ್ಗಳಾಗಲಿ ಈ ತರಹದ ಒಂದಿಷ್ಟು ಎಲ್ಲ ಗೌರ್ಮೆಂಟ್ ಅಂದರೆ ಸರ್ಕಾರ ಮತ್ತು ಪ್ರಾ ಖಾಸಗಿ ವಲಯದ ಎಲ್ಲ ಅಂಗಡಿ ಮುಂಗಟ್ಟುಗಳು ಮತ್ತು ದೊಡ್ಡ ದೊಡ್ಡ ಮಾಲ್ಗಳು ಈ ತರಹದ ಒಂದಿಷ್ಟು ಸ್ಥಳಗಳಲ್ಲಿ ಎಲ್ಲರೂ ಮೊದಲಿಗೆ ಇಂಗ್ಲೀಷು ಹಿಂದಿ ಈ ಥರದ ಒಂದಿಷ್ಟು ಶಬ್ದಗಳನ್ನು ಅವರ ಅಂಗಡಿ ಮೇಲುಗಡೆ ಅಂದರೆ ಅಂಗಡಿಯ ಒಂದು ಮ ಬೋರ್ಡ್ಗಳಲ್ಲಿ ಬರೆಯುತ್ತಿದ್ದರು ಆದರೆ ಈಗಿನ ಒಂದು ಕನ್ನಡ ಸಂಘರ ಸ ಕನ್ನಡ ಪರ ಸಂಘಟನೆಗಳು ಎಲ್ಲದರಲ್ಲಿ ಅಂದರೆ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕೂಡ ಯಾವುದೇ ಅಂಗಡಿಯಾಗಲಿ ಯಾವುದೇ ಒಂದು ಮಾಲ್ಗಳಾಗಲಿ ಯಾವುದೇ ಒಂದು ಓಟೆಲ್ಗಳಾಗಲಿ ಮೊದಲಿಗೆ ಕನ್ನಡದಲ್ಲಿ ಅವರು ತಮ್ಮ ಅಂಗಡಿಯ ಹೆಸರನ್ನು ಬರಿಯುವುದು ನಂತರದಲ್ಲಿ ಇಂಗ್ಲೀಷು ಮತ್ತು ನಂತರದಲ್ಲಿ ಹಿಂದಿ ಈ ತರಹದ ಒಂದಿಷ್ಟು ಅಭಿವೃದ್ಧಿಗಳನ್ನ ಕೈಗೊಳ್ಳುತ್ತಿದ್ದಾರೆ ಇದರಿಂದ ಹೆಚ್ಚಾಗಿ ಕನ್ನಡಕ್ಕೆ ಒತ್ತು ನೀಡುತ್ತದೆ ಮತ್ತು ಕನ್ನಡದ ಒಂದು ಬೆಳವಣಿಗೆಗಾಗಿಯೇ ಕನ್ನಡದ ನಾಟಕಗಳು ಮತ್ತು ಸಾಹಿತ್ಯ ಸಮ್ಮೇಳನಗಳು ಈ ರೀತಿಯಾದಂಥ ಒಂದಿಷ್ಟು ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದಾರೆ ಕರ್ನಾಟಕದಲ್ಲಿ ಪ್ರತಿ ವರ್ಷವೂ ಕನ್ನಡದ ಒಂದು ಉಳಿವಿಗಾಗಿ ಅಂದರೆ ಕನ್ನಡದ ಬಗ್ಗೆ ಎಲ್ಲರಿಗೂ ಪರಿಚಯವಾಗಲೆಂದು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಆಚರಿಸುತ್ತಾರೆ ಪ್ರತಿವರ್ಷವೂ ಬೇರೆ ಬೇರೆ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನನ ಆಚರಿಸುತ್ತಾರೆ ಈ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಹೆಚ್ಚಾಗಿ ಕನ್ನಡದ ಬುಕ್ಕುಗಳು ಅಂದ್ರೆ ಕನ್ನಡದ ಪುಸ್ತಕಗಳು ಕನ್ನಡಲ್ಲಿರುವ ನಾಟಕಗಳು ಕನ್ನಡಕ್ಕೆ ಸಂಬಂಧಿಸಿದ ಕತೆ ಕಾದಂಬರಿಗಳು ಈ ರೀತಿಯ ಒಂದಿಷ್ಟು ಎಲ್ಲ ರೀತಿಯ ವಿಷಯಗಳನ್ನು ಆ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ವಿಚಾರಿಸಿ ಚರ್ಚಿಸಿ ಅವುಗಳ ಬಗ್ಗೆ ಎಲ್ಲ ಜನರಿಗೂ ಮಾಹಿತಿ ನೀಡುತ್ತಾರೆ ಮತ್ತು ಕನ್ನಡದ ಒಂದು ಅಭಿವೃದ್ಧಿಗಾಗಿ ಬೇರೆ ಬೇರೆ ರಾಜ್ಯದಲ್ಲಿ ವಾಸಿಸಿರುವಂತಹ ಕನ್ನಡದ ಜನರು ಏನು ಇದ್ದಾರಲ್ಲ ಅವರಿಗೆ ಆ ರಾಜ್ಯದಲ್ಲಿ ಕನ್ನಡ ಒಂದು ಸಂಘಟನೆಯನ್ನು ಸ್ಥಾಪಿಸಿಕೊಟ್ಟು ಕನ್ನಡಕ್ಕೆ ಸಂಬಂಧಿಸಿದ ಅಂದರೆ ಕನ್ನಡಿಗರಿಗೆ ಯಾವುದೇ ಒಂದು ರೀತಿಯ ತೊಂದರೆ ಅಂದರೆ ಬೇರೆ ರಾಜ್ಯದಲ್ಲಿ ಉದಾಹರಣೆಗೆ ತಮಿಳುನಾಡು ಆಂಧ್ರಪ್ರದೇಶ ಮಧ್ಯಪ್ರದೇಶ ಮತ್ತು ಈ ನಮ್ಮ ಒಂದು ಭಾರತ ದೇಶವಲ್ಲದೇ ಬೇರೆ ಬೇರೆ ದೇಶದಲ್ಲೂ ಅಮೇರಿಕಾ ಈ ತರಹದ ಒಂದಿಷ್ಟು ದೇಶಗಳಲ್ಲೂ ಕೂಡ ನಮ್ಮ ಕನ್ನಡಿಗರು ತಮ್ಮ ಕೆಲಸಗಳನ್ನು ಮಾಡುತ್ತಿದ್ದಾರೆ ಅಂತಹ ಜನರಿಗೆ ಕನ್ನಡ ಪರ ಸಂಘಟನೆಗಳು ಅಲ್ಲಿಯೇ ಒಂದು ಅವರಿಗೋಸ್ಕರನೇ ಒಂದು ಕನ್ನಡದ ಸಂಘಟನೆಯನ್ನು ಸ್ ಪ್ರಾರಂಭಿಸಿ ಏನೇ ತೊಂದರೆ ಆಗಲಿ ಅಂದರೆ ಬೇರೆ ದೇಶದಲ್ಲಿ ಅವರಿಗೆ ಯಾವುದೇ ತೊಂದರೆ ಆದರೆ ಅವರು ತಕ್ಷಣಕ್ಕೆ ಆ ಕನ್ನಡ ಸಂಘಟನೆಗೆ ಒಂದು ದೂರನ್ನು ನೀಡಿದರೆ ಆ ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ಆ ಏನಾದರೂ ತೊಂದರೆ ಆದರೆ ಅವರಿಗೆ ಅದನ್ನು ಪರಿಹಾರ ಮಾಡಿಕೊಡುತ್ತಾರೆ ಮತ್ತು ಈ ಬೇರೆ ರಾಜ್ಯಗಳಲ್ಲಿ ಉಳಿಯುವಂತಹ ನೋನ್ ಕನ್ ಅಂದರೆ ಕನ್ನಡಿಗರಿಗೆ ಒಳ್ಳೆಯ ರೀತಿಯ ಸೌಲಭ್ಯಗಳನ್ನ ಒದಗಿಸಲು ಕನ್ನಡದ ಸರ್ಕಾರ ಅಂದರೆ ಕರ್ನಾಟಕ ಸರ್ಕಾರ ಅವರಿಗೆ ಒಳ್ಳೆಯ ರೀತಿಯ ಸೌಲಭ್ಯಗಳನ್ನ ಆ ರಾಜ್ಯದ ಒಂದು ಸರ್ಕಾರಕ್ಕೆ ಮನವಿ ಮಾಡಿ ತೋರ್ಸ್ಕೊಟ್ಟಿರ್ತದೆ ಹಾಗೆಯೇ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಬೇರೆ ರಾಜ್ಯದ ಒಂದಿಷ್ಟು ಜನರಿರುತ್ತಾರೆ ಅವರಿಗೂ ಕೂಡ ಕನ್ನಡದ ಬಗ್ಗೆ ಆಸಕ್ತಿ ಭರಿಸಲು ಮತ್ತು ಅವರು ಕೂಡ ಕನ್ನಡ ಕರ್ನಾಟಕದಲ್ಲಿ ಇದ್ದುಕೊಂಡು ಕನ್ನಡ ಭಾಷೆಯನ್ನು ಮಾತನಾಡಲು ಈ ರೀತಿಯ ಒಂದಿಷ್ಟು ಕೆಲಸಗಳನ್ನು ಕನ್ನಡ ಭಾಷೆಯವರು ಮಾಡುತ್ತಿದ್ದಾರೆ ಮತ್ತು ಕನ್ನ ಕರ್ನಾಟಕದಲ್ಲಿ ಬೇರೆ ರಾಜ್ಯದವರು ಬಂದು ಕನ್ನಡ ಬಾಷೆಯನ್ನು ಬಿಟ್ಟು ಅವರ ಭಾಷೆಯಲ್ಲೇ ಮಾತನಾಡಿದರೆ ಅವರಿಗೆ ತಿಳುವಳಿಕೆ ಹೇಳಿ ಮೊದಲು ನಮ್ಮ ಭಾಷೆಯನ್ನು ಮಾತನಾಡಿ ನಂತರ ನಿಮ್ಮ ಭಾಷೆಯನ್ನ ನೀವು ನಿಮ್ಮ ರಾಜ್ಯದಲ್ಲಿ ಮಾತನಾಡಿ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಂದು ವ್ಯವಹರಿಸಲು ಅಥವಾ ಯಾವುದೇ ಒಂದು ವ್ಯಾಪಾರ ಮಾಡಲು ಎಲ್ಲರೂ ಕನ್ನಡವನ್ನೇ ಬಳಸಬೇಕೆಂಬುದು ಕನ್ನಡಿಗರ ಆಸೆಯಾಗಿತ್ತು ನನಗೆ ಒಂದಿಷ್ಟು ಗಮನಿಸಿದ ಬದಲಾವಣೆಗಳೆಂದರೆ ಇವಿಷ್ಟುಗಳಾಗಿವೆ ಮತ್ತು ಕನ್ನಡದ ಒಂದು ಅಭಿವೃದ್ಧಿ ಕನ್ನಡದ ಭಾಷೆಯ ಒಂದು ತಿಳುವಳಿಕೆ ಎಲ್ಲರಿಗೂ ಮುಟ್ಟುವುದು ಈ ರೀತಿಯ ಒಂದಿಷ್ಟು ಕೆಲಸಗಳು ಇನ್ನು ಮುಂದಿನ ದಿನಮಾನಗಳಲ್ಲಿ ಆಗಬೇಕಾಗಿದೆ ಏಕೆಂದರೆ ಕನ್ನಡ ಭಾಷೇನ ಬಳಸುವುದು ಇಂದಿನ ಒಂದು ಯುವಕರಲ್ಲಿ ಹೆಚ್ಚಾಗಿ ಕಡಿಮೆಯಾಗಿದೆ ಅಂದರೆ ಕನ್ನಡವ ಭಾಷೆಯನ್ನು ಅವರು ತೆಗ ಹೆಚ್ಚಾಗಿ ಬಳಕೆ ಮಾಡೋದಿಲ್ಲ ಅಂದರೆ ತಮ್ಮ ಪ್ರಾಥಮಿಕ ಶಾಲಾ ಮಟ್ಟದಿಂದ ಪ್ರೌಢಶಾಲೆ ಕಾಲೇಜು ಈ ತರಹದ ಒಂದಿಷ್ಟು ಅವರ ಶೈಕ್ಷಣಿಕ ಜೀವನದಲ್ಲಿ ಅವರು ಹೆಚ್ಚಾಗಿ ಇಂಗ್ಲೀಷನ್ನೇ ಬಳಕೆ ಮಾಡಿ ಇಂಗ್ಲೀಷನ್ನೇ ಬಳಸುವುದರಿಂದ ಅವರಿಗೆ ಕನ್ನಡದ ಭಾಷೆಯ ಒಂದಿಷ್ಟು ಅಭಿವೃದ್ಧಿಗಳು ಆದ ಕನ್ನಡದ ಭಾಷೆಯ ಒಂದಿಷ್ಟು ಉಪಯೋಗಗಳು ಅವರಿಗೆ ಗೊತ್ತಿಲ್ಲ ಅಂದರೆ ಹಿಂದಿನ ಕಾಲದಿಂದಲೂ ಕನ್ನಡ ಯಾವ ರೀತಿ ಬಂತು ಕನ್ನಡದ ಒಂದಿಷ್ಟು ಸಾಧನೆಗಳೇನು ಕನ್ನಡದ ಕವಿಗಳ್ಯಾರ್ಯಾರು ಕನ್ನಡದ ಕಾದಂಬರಿಗಳೇನು ಮತ್ತು ನಾಟಕಗಳೇನು ಈ ರೀತಿಯ ಒಂದಿಷ್ಟು ವಿಷಯಗಳು ಅವರಿಗೆ ಗೊತ್ತಿಲ್ಲ ಈ ಥರದ ಗೊತ್ತಿಲ್ಲದ ವಿಷಯವನ್ನು ಅವರ ಒಂದು ಮನ ಮುಟ್ಟುವಂತೆ ನಾಟಕಗಳ ಮೂಲಕ ಮತ್ತು ಅವರಿಗೆ ಕಾಲೇಜು ಅಥವಾ ಕ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣದಲ್ಲಿ ಕನ್ನಡದ ಒಂದು ವಿಷಯದ ಬಗ್ಗೆ ಹೆಚ್ಚಾಗಿ ಒತ್ತು ನೀಡಿ ಅವರಿಗೆ ಅದರ ಬಗ್ಗೆ ಹೆಚ್ಚಾಗಿ ಮನವರಿಕೆ ಮಾಡಿದರೆ ಕನ್ನಡ ಅಬಿರು ಕನ್ನಡದ ಭಾಷೆಯ ಅಭಿವೃದ್ಧಿ ಇನ್ನು ಹೆಚ್ಚಾಗಿ ಆಗುತ್ತದೆ ಇದಿಷ್ಟು ನಾನು ಒಂದಿಷ್ಟು ಗಮನಿಸಿದಂತಹ ಬದಲಾವಣೆಗಳಾಗಿವೆ ಕನ್ನಡ ಭಾಷೆಯಲ್ಲಿ